ಹಲೋ ಹಲೋ ಯಾರು ನಮಸ್ತೆ ಹಾಂ ಹೇಳಿ ಏನು ಬೇಕಿತ್ತು ಹಾಂ ನಿಮ್ಗೆ ಯಾವ ಥರ ಹಾಂ ಅದೇ ನೀವ್ ಯಾವ ಥರ ಇನ್ಸ್ಪೈರಿಂಗ್ ಬುಕ್ಸು ಮೋಟಿವೇಷನ್ ಬುಕ್ಸಾ ಹಾಂ ಎಲ್ಲ ಹಾಂ ಎಲ್ಲ ಥರದ್ದು ಬುಕ್ಸು ನಮ್ಮ ಲೈಬ್ರರಿಯಲ್ಲಿ ನಾವು ಕನ್ಸಿಸ್ಟ್ ಮಾಡ್ತೀವಿ ಅಲ್ಲಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬುಕ್ ಬೇಕು ಅಂತೇಳಿದ್ರೆ ನಾವು ಸಪ್ರೇಟ್ ತೆಗ್ದಿಟ್ಟಿರ್ತೀವಿ ಇನ್ನು ನೋಡ್ಬೋದು ನಮ್ಮ ಥರ ಬೇರೆ ಥರದು ನೋಟ್ ಬುಕ್ಸ್ ಎಲ್ಲ ಬಂದಿದೆ ನಿಮ್ಗೆ ಯಾವ್ದು ಬೇಕು ಎಲ್ಲ ಥರದ್ದು ಹೆಲ್ಪ್ ಫುಲ್ ಆಗುತ್ತೆ ಒಂದು ಸಲ ಬಂದು ನೋಡಿ ನಿಮಗೆ ಯಾವ ಹ್ಞೂ ಹ್ಞೂ ಒಂದು ನಾವೂ ಒಂದು ಈಗ ನೀವು ಎಕ್ಸಾಂಪಲ್ ನೋಡಿ ಇವಾಗ ನೀವು ಒಂದು ಟೆಕ್ಸ್ಟ್ ಬುಕ್ ತಗೋತಿರ ಅಂದರೆ ಅದ್ರೀಗ ನಾವು ಒಂದು ವೀಕ್ ಟೈಮ್ ಕೋಡ್ತೀವಿ ನಿಮಗೆ ಆ ಒಂದು ವೀಕಿಗೆ ಈಗ ಟೂ ಹಂಡ್ರೆಡ್ ಸಮ್ತಿಂಗ್ ಟೂ ಫಿಫ್ಟಿ ಹಂಗೇ ಬುಕ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಬುಕ್ ಮೇಲೆ ಮತ್ತು ನೀವೂ ಟು ಒನ್ ವೀಕ್ ಇಂದ ಜಾಸ್ತಿ ಕನ್ಸಿಸ್ಟು ನಿಮಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರ ಅಂದರೆ ಅದ್ರ ಮೇಲೆ ಸ್ವಲ್ಪ ಫೈನ್ ಬೀಳುತ್ತೆ ಯಾಕೆ ಅಂದರೆ ನೀವು ಒನ್ ವೀಕ್ ಟೈಮ್ ತಗೋಂಡಿರ್ತೀರಾ ಎಕ್ಸ್ಟ್ರಾ ತಗೋಂಡಿರ್ತೀರಲ್ಲ ಅಷ್ಟಕ್ಕೆ ಸ್ವಲ್ಪ ಒಂದು ಫಿಫ್ಟಿ ಆಗಿರ್ಬೋದು ಟೆನ್ ಆಗಿರ್ಬೋದು ನಿಮಗೆ ಫೈನ್ ಬೀಳುತ್ತೆ ನೀವು ಕರೆಟ್ ಟೈಮ್ಗೆ ತಂದ್ಕೊಟ್ಟರೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಹಾಂ

ಹಾಂ ನೀವೂ ಯಾವುದು ಬುಕ್ಕಂತ ಬಂದು ಅದೇ ಯಾವುದೇ ಬುಕ್ಕಂತ ನೀವು ಹೇಳಿದ್ರೆ ಇಲ್ಲ ಆ ಬುಕ್ಕು ನೇಮು ಮತ್ತು ಏನೇನು ಅದ್ರ ಫೋಟೋ ಏನಾದ್ರು ಇದ್ರೆ ಹಾಂ ಅದು ಆ ಥರ ಇದ್ದಾಗ ನಮ್ಮ ಲೈಬ್ರರೀಗೆ ಬಂದು ಹೇಳಿ ನಾವು ತರಿಸ್ಕೊಡೋಕ್ ಆಗುತ್ತ ಇಲ್ವಾ ಅಂತ ನಿಮಗೆ ಯಾವ್ದುಕ್ಕು ಇನ್ಫಾಮ್ ಮಾಡ್ತೇವೆ ಅಂದರೆ ನಮ್ಮಹತ್ರ ಇದೆಯಾ ಅಂತ ನೋಡ್ತೀವಿ ಹಾಂ ಓಕೆ ಓಕೆ ಓಕೆ ಓಕೆ ಪ್ಲೀಸ್ ಬನ್ನಿ ಅದೇ ಬುಕ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ನಲ್ಲ ಅದೇ ಒಂದು ವೀಕಿಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಒಳಗೆ ಇರುತ್ತೆ ಜಾಸ್ತಿ ಏನು ನಾನು ತಗೋಳಲ್ಲ ಬನ್ನಿ ಒಂದು ಸಲ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ಬುಕ್ ಬೇಕು ಅಂತ ಹೇಳಿ ನಾವು ಟ್ರೈ ಮಾಡ್ತೀವಿ ತರೋಕ್ಕೆ ಅದಷ್ಟು ಓಕೆ